ನಾನು ಜಾಗಿಂಗ್ ಶೂ ತೊಗೊಬೇಕು ಅಂತ ಅಂಗ್ಡಿಗೆ ಹೋದೆ ಅವರು ಪುಮಾ ವುಡ್ಲಾಂಡ್ಸು ಬಾಟ ಎಲ್ಲ ತೋರ್ಸಿದ್ರು ಸರ್ ಪುಮಾ ತೊಗೊಳ್ಳಿ ಸರ್ ಜಾಗಿಂಗ್ ಶೂಗಾದ್ರೆ ವೇಟ್ಲೆಸ್ ಇರುತ್ತೆ ಚೆನ್ನಾಗಿ ಇರುತ್ತೆ ಅಂತ ಹೇಳದ್ರು ಸರಿ ಅಂತ ನಾನು ಪುಮಾ ಶೂಸ್ ತೊಗೊಂಡೆ ಜಾಗಿಂಗ್ ಶೂಗೆ ನಾನು ಜಾಗಿಂಗ್ ಶೂ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ ಆರಾಮಾಗಿದೆ ಗ್ರಿಪ್ ಇದೆ ಜಾರೋದಿಲ್ಲ ರೋಡಲ್ಲಿ ನಡೆಯೋದಕ್ಕೂನು ಮತ್ತು ನಾನು ಟ್ರಕ್ಕಿಂಗೆಲ್ಲ ಹೋಗ್ತಿನಿ ಬೆಟ್ಟಕ್ಕೆ ಅಲ್ಲೂ ಅಷ್ಟೇ ಬೆಟ್ಟದಲ್ಲಿ ಓಡಾಡ್ಬೇಕಾದ್ರೆ ಹತ್ಬೇಕಾರೆ ಇಳಿಬೇಕಾದ್ರೆ ಸ್ಕಿಡ್ ಆಗೋಲ್ಲ ಅಂದರೆ ಜಾರೋದಿಲ್ಲ ಗ್ರಿಪ್ ಇರುತ್ತೆ ಕಾಲುಗಳು ಒಳಗಡೆನು ಶೂ ಒಳಗಡೆ ಕರೆಕ್ಟಾಗಿ ಕೂತ್ಕೊಳ್ತವೆ ಏನು ಜಾರದಿರ ಓಡಾಡೋದಕ್ಕೆ ಚೆನ್ನಾಗಿದೆ ಅವ್ ಅಡಿ ಸೋಲ್ ಕೂಡ ಚೆನ್ನಾಗಿದೆ ಚ್ ಎಲ್ಲಾರು ಹೋಗಿ ಬರ್ಬೋದು ಪರ್ವಾಗಿಲ್ಲ ಶು ಪುಮಾ ಶೂಸು ವೇಟ್ಲೆಸ್ ಆಗಿರ್ತವೆ ಬೆಟ್ಟ ಹತ್ತಕ್ಕೂ ಇಳಿಯೋಕ್ಕೂ ವಾಕಿಂಗು ಜಾಗಿಂಗು ಎಲ್ಲಾನು ತುಂಬ ಚೆನ್ನಾಗಿದೆ ಪರ್ವಾಗಿಲ್ಲ